ನನಗೆ ಬಾಲ್ಯದ ನೆನಪುಗಳು ಅಂತ ಅಂದಾಗ ನಮ್ಮ ಮನೆಯಲ್ಲಿ ನಾವು ನಾಲ್ಕು ಜನ ನಾಲ್ಕು ಜನ ಹೆಣ್ಮಕ್ಳು ನಮ್ಮಪ್ಪ ಅಮ್ಮ ಇದ್ದರು ನಾಲ್ಕು ಜನ ಹೆಣ್ಮಕ್ಳಲ್ಲಿ ನಾನು ಕೊನೆಯವಳಾಗಿದ್ದೆ ನಮ್ಮಪ್ಪ ನಮ್ಮಪ್ಪ ಬಂದು ಹೆಣ್ಮಕ್ಳು ಅಂದರೆ ನಮ್ಮ ಅಪ್ಪಂಗೆ ಇಷ್ಟ ಇರಲಿಲ್ಲ ಇಷ್ಟ ಇರಲಿಲ್ಲ ಯಾಕೆ ಅಂತ ಅಂದ್ರೆ ಗಂಡು ಮಕ್ಳು ವ್ಯಾಮೋಹ ಜಾಸ್ತಿ ಹಂಗಾಗಿ ಹೆಣ್ಮಕ್ಳು ಅಂದರೆ ನಮ್ಮಪ್ಪಂಗೆ ಇಷ್ಟ ಇಲ್ಲ ಹಂಗಾಗಿ ನಮ್ಮಪ್ಪ ಯಾವಾಗಲೂ ನೀವು ಹೆಣ್ಮಕ್ಳು ಹೆಣ್ಮಕ್ಕಳು ಹೆಣ್ಮಕ್ಕಳು ಅಂತಲೇ ಬಯ್ಯೋದು ಒಡೆಯೋದು ತುಂಬ ಹಿಂಸೆ ಕೊಡೋದು ಈ ರೀತಿ ಎಲ್ಲ ಮಾಡ್ತಾಯಿದ್ರು ಮತ್ತೆ ಹೆಣ್ಮಕ್ಳು ಅಂದರೆ ಅವ್ರಿಗೆ ತಾತ್ಸಾರ ತಾತ್ಸಾರ ಅಂದರೆ ಯಾವ ಥರ ಅಂದರೆ ಹೆಣ್ಮಕ್ಳು ಅಂದರೆ ಏನಕ್ಕು ಯೂಸಾಗಿ ಏನಕ್ಕು ಪ್ರಯೋಜನ ಆಗದೇ ಇಲ್ಲದೇ ಇದ್ದವರು ಇವ್ರ ಕೈಲಿ ಏನೂ ಆಗೋಲ್ಲ ಅಂತ ಅನ್ನೋ ಕೀಳರಿಮೆ ನಮ್ಮ ತಂದೆಯವ್ರದ್ದು ಹಂಗಾಗಿ ನಮಗೆ ಒಂದು ಆಟ ಆಡೋಕ್ಕೆ ಆಗಲಿ ಒಂದು ಮಾತಾಡೋಕ್ಕೆ ಆಗಲಿ ಒಂದು ದೊಡ್ಡೋರ ಮಧ್ಯ ಕೂತ್ಕೊಳ್ಳೋದಕ್ಕಾಗ್ಲಿ ಅಥವಾ ಈಚೆ ಮನೆ ಮುಂದೆ ಆಟ ಆಡೋದಕ್ಕಾಗಲಿ ಯಾವುದಕ್ಕು ಸ್ವಾತಂತ್ರ್ಯ ನಮ್ಮಪ್ಪ ನಮಗೆ ಕೊಡ್ತಾ ಇರಲಿಲ್ಲ ನಂಗೆ ಅಂತಲ್ಲ ನಮ್ಮ ನಾಲ್ಕು ಜನ ಹೆಣ್ಮಕ್ಳಿಗೂ ಅಷ್ಟೇ ನಾವು ಆಟ ಆಡೇ ಇಲ್ಲ ಆಟ ಆಡೋ ವಯಸ್ಸನ್ನ ನಾವು ಅನುಭವ್ಸೇ ಇಲ್ಲ ನಾವು ಹಂಗಾಗಿ ನಮಗೆ ಹೆಣ್ಮಕ್ಳು ಅನ್ನೋದು ನಮ್ಮ ತಂದೆಗೆ ತುಂಬ ಕೀಳರಿಮೆ ಇದ್ದಿದ್ದರಿಂದ ನಮ್ಗೆ ಯಾವುದಕ್ಕು ಅವಕಾಶ ಕೊಡ್ತಾಯಿರ್ಲಿಲ್ಲ ಮನೆಯಿಂದ ಈಚೆಗೆ ಬರೋಕೆ ಬಿಡ್ತಾಯಿರ್ಲಿಲ್ಲ ನೀವು ಹೆಣ್ಮಕ್ಳು ನಿಮ್ಮ ಕೈಯ್ಯಲ್ಲಿ ಏನಾಗುತ್ತೆ ಏನಕ್ಕೆ ಹೊರ್ಗಡೆ ಹೋಗ್ತೀರ ಅಂತ ಹೇಳಿ ನಾವೇನಾದ್ರು ಹೋಗ್ತೀವಿ ಅಂದರೆ ಸಾಕು ನಮ್ಮ ತಂದೆ ಹೊಡಿ ಬಡಿ ಬರೀ ಇಷ್ಟೇನೇ ನಮಗೆ ಬಾಲ್ಯದ ನೆನಪು ಅಂತ ಅಂದಾಗ ನಾವೆಲ್ಲರು ಸೇರ್ಕೊಂಡು ನಮ್ಮನೆಯಲ್ಲಿ ಎಲ್ಲ ಅಕ್ಕ ತಂಗಿಯರೆಲ್ಲ ಒಟ್ಟಿಗೆ ಕೂತು ನಾವು ಹಾಡು ಆಡ್ತಾಯಿದ್ದೋ ಯಾವುದೇ ಒಂದು ಭಜನೆ ಹಾಡು ಇರ್ಬೋದು ದೇವ್ರು ಹಾಡು ಇರ್ಬೋದು ನಾವು ಮತ್ತೆ ಪಿಚ್ಚರು ಫಿಲಮ್ ಹಾಡು ಇರ್ಬೋದು ಇದನ್ನೆಲ್ಲ ನಾವು ಅಕ್ಕ ತಂಗಿರ ಒಟ್ಟಿಗೆ ಕೂತ್ಕೊಂಡು ಆಡ್ತಾಯಿದ್ದೋ ಆಡ್ತಾಯಿದ್ದಾಗ ನಮಗೆ ಅನ್ನಿಸಿದ್ದು ಅಂತ ಅಂದ್ರೆ ನಾವು ಯಾಕೆ ಸಿಂಗರ್ ಆಗಬಾರ್ದು ಎಲ್ಲರೂನು ನಾವು ನೋಡ್ತೀವಿ ನಾವು ಏಕೆ ಹಂಗೆ ಆಗಬಾರ್ದು ಅನ್ನೋ ಐಡಿಯ ಬಂತು ಅದು ಬಂದಾಗ ನಮಗೆ ಮುಂದ್ವರಿಯೋಕ್ಕೆ ನಮ್ಗೆ ಸಪೋರ್ಟ್ ಮಾಡೋರು ಯಾರು ಇಲ್ಲ ನಮಗೆ ಅವಾಗಷ್ಟು ಅವಕಾಶನು ಇರಲಿಲ್ಲ ನಮ್ಗೆ ಅವಕಾಶನು ಸಿಗಲೂ ಇಲ್ಲ ಈ ಕಡೆ ಎಜುಕೇಶನು ಅಂದರೆ ಓದೋದನ್ನು ಅರ್ಧಂರ್ಧಕ್ಕೆ ಮುಗಿದೋಯ್ತು ಮತ್ತೆ ನಮ್ಮ ಅನಿಸಿಕೆಯೂ ಅರ್ಧಂಬರ್ಧಕ್ಕೆ ಆಗೋಯಿತು ಅಂದರೆ ನಮ್ಮದು ತುಂಬ ಬಡತನದ ಕುಟುಂಬ ನಾವು ನಮ್ಮ ತಂದೆ ಅಲ್ಲಿ ತುಂಬ ಬಡತನ್ದಲ್ಲಿ ಇದ್ದವರು ಎತ್ತು ಗಾಡಿ ಓಡಿಸ್ತಾ ಇದ್ದರೂ ಆ ಎತ್ತು ಗಾಡಿ ಓಡಿಸಿ ಅದ್ರಲ್ಲಿ ಸಂಪಾದನೆ ಮಾಡಿ ಬಂದಿದ್ದ ದುಡ್ಡಲ್ಲಿ ನಾವು ಹೊಟ್ಟೆಗೆ ತಿನ್ನಬೇಕಾಗಿತ್ತು ಹಂಗಾಗಿ ನಮಗೆ ತಿನ್ನೋದಕ್ಕೂನು ತುಂಬ ಕಷ್ಟ ಆಗಿತ್ತು ಮು ಒಂದು ದಿನಕ್ಕೆ ಮೂರು ಟೈಮ್ ಅಂತ ಅಂದಾಗ ನಾವು ಎರಡು ಟೈಮು ಒಂದು ಟೈಮು ತಿನ್ನೋಕ್ಕೆ ನಮಗೆ ಸಾಕಾಗಿತ್ತು ಯಾಕೆ ಅಂತ ಅಂದ್ರೆ ನಮ್ಮನೆಯಲ್ಲಿ ತುಂಬ ಮಕ್ಳು ನಾಲ್ಕು ಜನ ಮಕ್ಕಳು ನಮ್ಮಪ್ಪ ನಮ್ಮಮ್ಮ ಆರು ಜನ ಇದ್ವಿ ಹಂಗಾಗಿ ನಮಗೆ ಜೀವನಕ್ಕೆ ತುಂಬ ತೊಂದರೆ ಇತ್ತು ಹಂಗಾಗಿ ನಾವು ಬಾಲ್ಯ ವ್ಯವಸ್ಥೆನ ನಾವು ಅನುಭವ್ಸೇ ಇಲ್ಲ ಆಟ ಆಡೋದು ಇರ್ಬೋದು ಮತ್ತೆ ಒಂದು ನಗಾಡೋದು ಇರ್ಬೋದು ಒಂದು ನಾಲ್ಕು ಜನದ ಜೊತೆ ಕೂತ್ಕೊಳ್ಳೋದು ಇರ್ಬೋದು ಇವೆಲ್ಲ ನಾವು ಅನುಭವ್ಸೇ ಇಲ್ಲ ಹಂಗಾಗಿ ನಮ್ಗೆ ಈಗಲೂ ನೋವಿದೆ ನಮ್ಮಪ್ಪ ನಮಗೆ ಹೆಣ್ಮಕ್ಳು ಅಂತ ಏನಕ್ಕೆ ನಮ್ಗೆ ಅಷ್ಟೊಂದು ಹಿಂಸೆ ಕೊಡ್ತಾಯಿದ್ರು ಮತ್ತೆ ತುಂಬ ನಮ್ಗೆ ಏನಕ್ಕೆ ಓದಕ್ಕೆ ಮುಂದಕ್ಕೆ ಬಿಡಲಿಲ್ಲ ಬರಿ ಅರ್ಧಂಬರ್ಧಕ್ಕೆ ಓದು ಮುಗಿಸಿ ಇದು ಮಾಡಿದ್ರು ಈಗ ನಾವು ಎಲ್ಲರೂ ಕೆಲಸಕ್ಕೆ ಅಂತ ಹೋದಾಗ ನಾವಿನ್ನೊಬ್ರ ಮುಂದೆ ನಿಂತ್ಕೊಂಡು ನಮ್ಗೊಂದು ಕೆಲಸ ಕೊಡಿ ನಾವು ಕೆಲಸ ಮಾಡ್ತೀವಿ ಅಂತ ಕೇಳಿದಾಗ ಅವ್ರು ಏನು ಕೆಲಸ ಮಾಡ್ತೀರ ಅಂತ ಅಂದ್ಬಿಟ್ಟು ಕೇಳ್ತಾರೆ ನಮಗೆ ನಾವು ಗುಡ್ಸೋದು ಒರ್ಸೋದು ಆದರು ಪರವಾಗಿಲ್ಲ ಮಾಡ್ತೀವಿ ಕ್ಲೀನ್ ಮಾಡೋದಾದರೂ ಪರವಾಗಿಲ್ಲ ಮಾಡ್ತೀವಿ ಅಂತ ಕೇಳಿದಾಗ ನಮಗೆ ತುಂಬ ಬೇಜಾರಾಗುತ್ತೆ ಯಾಕೆ ಅಂತ ಅಂದ್ರೆ ನಮಗೆ ಬುದ್ಧಿ ಬಂದಮೇಲೆ ನಾವು ಎಲ್ಲರೂನು ನೋಡಿದ್ದು ಇಂದಿರಾ ಗಾಂಧಿ ಅವ್ರನ್ನ ನೋಡಿದ್ದು ಮದರ್ ತೆರೇಸಾ ಅವ್ರನ್ನ ನೋಡಿದ್ದು ಇವ್ರನ್ನೆಲ್ಲ ನೋಡಿದಾಗ ಕಿತ್ತೂರು ರಾಣಿ ಚೆನ್ನಮ್ಮನ ಪಾಠ ಓದಿರೋದು ಝಾನ್ಸಿ ರಾಣಿ ಲಕ್ಷ್ಮೀ ಬಾಯಿ ಪಾಠ ಓದಿರೋದು ಒನಕೆ ಓಬವ್ವನ ಪಾಠ ಓದಿರೋದು ಇವೆಲ್ಲ ನೋಡಿದಾಗ ನಾವು ಹೆಣ್ಮಕ್ಳು ಏನಾದರು ಸಾಧಿಸ್ಬೋದಾಗಿತ್ತಲ್ಲ ನನಗೂ ಒಂದು ಅವಕಾಶ ಸಿಕ್ಕಿದರೆ ನಾನು ಏನಾದ್ರು ಮಾಡ್ತಿದ್ದೆನಲ್ಲ ಅನ್ನೋ ಕೊರಗು ಈಗಲೂ ಇದೆ ಆದರೆ ನನಗೆ ಹಾಡು ಹಾಡೋದು ತುಂಬ ಇಷ್ಟ ಹಂಗಾಗಿ ನನಗೆ ಸಿಂಗರ್ ಆಗಬೇಕು ಅನ್ನೋದು ಇಷ್ಟ ಈಗಲೂ ಇಷ್ಟ ಇನ್ನು ಮುಂದೆಯೂ ಇಷ್ಟ ಹಿಂದೆಯೂ ಇಷ್ಟ ಇತ್ತು ಆದರೆ ಆಗಲಿಲ್ಲ ಈಗ ಇಷ್ಟಪಡ್ತಾಯಿದ್ದೀನಿ ನಮ್ಗೆ ಅವಕಾಶ ಸಿಕ್ತಾಯಿಲ್ಲ ಹಂಗಾಗಿ ನಮಗೆ ಹಾಡಲ್ಲೇ ತುಂಬ ಆಸಕ್ತಿ ಇರುವಂಥದ್ದು ಮತ್ತೆ ಮಕ್ಕಳು ಆಟ ಆಡೋ ವಯ್ಸಲ್ಲಿ ನಾವು ಆಟ ಆಡಲಿಲ್ಲ ಹಂಗಾಗಿ ನಮ್ಮ ತಂದೆಗೆ ನಾನು ಒಂದು ಪ್ರಶ್ನೆ ಕೇಳ್ದೆ ಇದ್ದಿದ್ದರೆ ನಮ್ಮ ತಂದೆ ಇವಾಗ ಇಲ್ಲ ಹಂಗಾಗಿ ನಮ್ಮ ತಂದೆ ಇದ್ದಿದ್ದರೆ ನಾನೇ ಒಂದು ಪ್ರಶ್ನೆ ಕೇಳ್ತಿದ್ದೆ ನಮ್ಮ ತಂದೆಗೆ ನಾವು ಹೆಣ್ಣಾಗಿದ್ದು ನಿಮ್ಗೆ ಏನು ಮೋಸ ಮಾಡ್ತಿದ್ದೋ ಯಾಕಷ್ಟೊಂದು ಹಿಂಸೆ ಕೊಡ್ತಿದ್ರಿ ನಾವು ಏನಕ್ಕೆ ಕಮ್ಮಿ ಆಗಿದ್ದೀವಿ ಈಗ ದೇಶ ಆಳಿದವ್ರೇ ಇಂದಿರಾ ಗಾಂಧಿ ಅವ್ರು ಅಲ್ವ ಮದರ್ ತೆರೇಸಾ ಅವ್ರು ಅಲ್ವ ಅಂತಾರೆ ನಾವು ಕೇಳ್ತಾ ಇದ್ದೋ ಆ ಪ್ರಶ್ನೆ ಕೇಳೋಕ್ಕೆ ಇವಾಗ ನಮ್ಮ ತಂದೆಯೇ ಇಲ್ಲ ಇದ್ದರೆ ನಿಜವಾಗ್ಲೂ ಕೇಳ್ತಾಯಿದ್ದೋ ನಾವು ಹೆಣ್ಣಾಗಿ ಹುಟ್ಟಿದ್ದೆ ಒಂದು ಶಾಪನ ಹೆಣ್ಣಾಗಿ ಹುಟ್ಟಿದ್ದೆ ಒಂದು ತಪ್ಪಾ ಅನ್ನೋದು ಇನ್ನೂ ನಮಗೆ ಕಾಡ್ತನೇ ಇದೆ ಇನ್ನು ಮುಂದಕ್ಕೂ ಕಾಡ್ತಾಯಿರುತ್ತೆ ಆದರೆ ಏನು ಖುಷಿ ತರೋ ಅಂತ ವಿಚಾರ ಅಂದರೆ ನಾವು ಸಂಘಟನೆಗಳಲ್ಲಿ ಕೆಲಸ ಮಾಡಿ ಕೆಲವೊಂದು ಆಫೀಸ್ಗಳಲ್ಲಿ ಗುರ್ತುಸ್ಕೊಂಡು ಎಲ್ಲೋದರು ನಮ್ಗೊಂದು ಗೌರವ ಸಿಗುತ್ತೆ ನಾವೆಲ್ಲೋದ್ರು ನಾವು ಮುಂದೆ ಹೋಗಿ ಮಾಡ್ತೀವಿ ಮುಂದೆ ಹೋಗಿ ಕೇಳ್ತೀವಿ ನಮ್ಮ ಕೈಯ್ಯಲ್ಲಿ ಇಂಥ ಕೆಲಸ ಆಗುತ್ತೆ ಮತ್ತೆ ಇನ್ನೊಂದು ಹೆಣ್ಮಕ್ಳಿಗೆ ಮಾದರಿಯಾಗಿ ಬದುಕ್ತಾಯಿದ್ದೀವಿ ನಾವು ಇವಾಗ ಯಾಕೆಂದ್ರೆ ಎಷ್ಟೋ ಹೆಣ್ಮಕ್ಳು ನೊಂದು ನಮಗೆ ಬಾಲ್ಯಾ ವ್ಯವಸ್ಥೆ ಅಲ್ಲೂ ಫ್ರೀ ಇಲ್ಲ ಈಗಲೂ ನಮ್ಗೆ ಫ್ರೀ ಇಲ್ಲವಲ್ಲ ಅಂತ ಅಂದ್ಬಿಟ್ಟು ಎಷ್ಟೋ ಹೆಣ್ಮಕ್ಳು ಆತ್ಮಹತ್ಯೆ ಮಾಡಿಕೊಂಡು ಏನೇನೋ ಮಾಡ್ಕೊಂಡು ಸತ್ತೋಗಿದ್ದಾರೆ ಆದರೆ ಆ ಇದಕ್ಕೆ ನಾವು ಹೋಗೋಲ್ಲ ಯಾಕೆಂದ್ರೆ ಅವರಿಗೆಲ್ಲ ಮಾದರಿಯಾಗಿ ನಾವು ಬದುಕಿ ತೋರಿಸ್ತಾ ಇದ್ದೀವಿ ಹಂಗಾಗಿ ಹೆಣ್ಣು ಮಕ್ಕಳಿಗೆ ಎಲ್ಲೇ ಹೋದ್ರು ಸ್ವಾತಂತ್ರ್ಯ ಸಿಗಬೇಕು ಸ್ವಾತಂತ್ರ್ಯ ಸಿಕ್ಕರೆ ಇನ್ನೂ ಹೆಣ್ಮಕ್ಳು ತುಂಬ ತುಂಬ ಹೆಚ್ಚಿನ ರೀತಿಲಿ ಬೆಳವಣ್ಗೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶ ನನ್ನದು ಆದರೆ ನಮಗೆ ಈಗಲೂ ಖುಷಿ ಇದೆ ನಾವು ನಾಲ್ಕಾರು ಕಡೆ ತಿರುಗಿ ಹೆಣ್ಮಕ್ಳು ಕಷ್ಟ ಸುಖನ ಕೇಳಿ ನಮ್ಮ ಕೈಲಿ ಆಗಿದ್ದ ಸಹಾಯ ನಾವು ಮಾಡಬೇಕು ಅಂತ ಮಾಡ್ತಿವಲ್ಲ ಈಗಲೂ ಮಾಡ್ತಾಯಿದ್ವಿ ಇನ್ನು ಮುಂದಕ್ಕೂ ಮಾಡ್ತೀವಿ ಮಕ್ಳಿಗೂ ಅಷ್ಟೇ ಹೆಣ್ಮಕ್ಳಿಗು ಅಷ್ಟೇ ಹೆಣ್ಮಕ್ಳು ಎಲ್ಲೇ ಇದ್ದರು ನಮ್ಮ ಸಹಕಾರ ಇದ್ದೇ ಇರುತ್ತೆ ಹಾಗಾಗಿ ನಮಗೆ ಇವಾಗ ಖುಷಿ ಆಗ್ತಾಯಿದೆ ಖುಷಿ ತರೋ ಅಂತ ವಿಚಾರನ ನಾವು ಮುಂದೆ ನುಗ್ಗಿ ಓಡಾಡ್ತಾ ಇರೋದು ಆದ್ದರಿಂದ ನಮಗೆ ತುಂಬ ಖುಷಿ ಇದೆ